ಕರ್ನಾಟಕ ರಾಜ್ಯದಲ್ಲಿ ಶಿವನ ಸಮುದ್ರ ಗಗನ ಚುಕ್ಕಿ ಭರಚುಕ್ಕಿಗಳನ್ನು ನೋಡಿಕೊಂಡು ಅಲ್ಲಿಯ ವಿದ್ಯುತ್ ತಯಾರು ಮಾಡೋದನ್ನು ನೋಡಿಕೊಂಡು ಅಲ್ಲಿಂದ ಮುಂದೆ ತಲಕಾಡಿಗೆ ಹೋಗಿ ತಲಕಾಡಿನ ದೇವಸ್ಥಾನಗಳ ಸೊಬಗನ್ನು ನೋಡಿಕೊಂಡು ಬಂದು ಮುಡುಕುತೊರೆ ಎಂಬ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಬಂದು ಮೈಸೂರಿಗೆ ಬಂದರೆ ಮೈಸೂರು ಅರಮನೆಯಲ್ಲಿ ನೋಡಬೇಕಾದಂಥ ಸ್ಥಳ ಭಾರಿ ಚಲೋ ಆಗಿದೆ ಹಾಗೆ ಅದೇ ರೀತಿ ಜಗನ್ಮೋಹನ ಪ್ಯಾಲೇಸಿಗೆ ಹೋದರೆ ಅಲ್ಲಿ ನಿಮಗೆ ಎಷ್ಟು ನೋಡಲು ಟೈಮ್ ಸಾಲುವುದಿಲ್ಲ ಅಲ್ಲಿ ಪ್ರತಿಯೊಂದು ಗಂಟೆಗೊಂದು ಸಾರಿ ಗಡಿಯಾರ ಒಂದು ಸುತ್ತು ಸೈನಿಕರ ರೀತಿ ಸುತ್ತುತ್ತಿರುತ್ತದೆ ಮತ್ತೆ ಅಲ್ಲಿ ಅನೇಕ ಓಟಗಳು ಸಂಬಂಧಪಟ್ಟಿದ್ದವು ಮತ್ತೆ ಅಲ್ಲಿ ನೋಡಿಕೊಂಡು ಜೋಗ್ ಫಾಲ್ಸಿಗೆ ಹೋದರೆ ಜೋಗಿನ ಜಲಪಾತವನ್ನು ನೋಡಿ ಕಣ್ಣು ತುಂಬಿಕೊಳ್ಳಬಹುದು ಅದೇ ರೀತಿಯಲ್ಲಿ ನೋಡಿ ಮುಂದೆ ಹೋದರೆ ಮಂಗಳೂರು ಕಡೆ ಹೋದರೆ ಅಲ್ಲಿ ಬೀಚು ನೋಡಿಕೊಂಡು ಅದೇ ಮುಂದೆ ಹೋದರೆ ಉಡುಪಿ ಕೃಷ್ಣನ ದೇವಸ್ಥಾನವನ್ನು ನೋಡಬಹುದು ಅಲ್ಲಿ ನೋಡಿಕೊಂಡು ಅಲ್ಲಿಂದ ಮುರುಡೇಶ್ವರ ಹೋದರೆ ಅಲ್ಲಿ ಬೀಚಿನಲ್ಲಿ ಚೆನ್ನಾಗಿ ಅಡ್ಡಾಡಿರಬಹುದು ನೋಡಬಹುದು ಎರಡು ಕಣ್ಣು ನೋಡಲು ಎರಡು ಕಣ್ಣು ಸಾಲುವುದಿಲ್ಲ ಆದರೂ ಅಲ್ಲಿ ಹೋಗಿ ಅಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡಿ ರೂಮಿಗೆ ಬಂದು ಸ್ನಾನ ಮಾಡಿ ದೇವ ಹೋಗಿ ಅಲ್ಲಿಂದ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದು ಗಾಜುಗೋಪುರದಲ್ಲಿ ಮೇಲೆ ಹತ್ತಿ ಲಿಫ್ಟಲ್ಲಿ ಹತ್ತಿದರೆ ಅಲ್ಲಿಯ ಸಮುದ್ರ ಮತ್ತೆ ಅಲ್ಲಿಯ ಊರು ನೋಡಲು ಎರಡು ಕಣ್ಣು ಸಾಲದು ಅದನ್ನು ನೋಡಿಕೊಂಡು ಬರುವಾಗ ಗಣೇಶನ ದೇವಸ್ಥಾನ ನೋಡಿಕೊಂಡು ಬರಬಹುದು